ಸುಗಮ್ ಅವರಾ ನಾನು ವಾಸುದೇವ್ ಅಂತ ಹ್ಞೂ ತಮ್ಮದು ತರಕಾರಿ ಮಾರುಕಟ್ಟೆ ಇದೆಯಲ್ಲವಾ ಹೌದಾ ನಿಮ್ಮ ಅಂಗಡಿ ಅಡ್ರಸ್ಸು ಸ್ವಲ್ಪ ಹೇಳ್ತೀರಾ ನನಗೆ

ಮಾರಿಕಾಂಬಾ ರೋಡಲ್ಲೇ ಬರುತ್ತಲ್ವಾ ಸರ್ ನನಗೆ ತಮ್ಮಲ್ಲಿ ಈಗ ಸದ್ಯ ಸಿಗುವಂಥ ತರಕಾರಿಗಳನ್ನ ಒಂಚೂರು ಹೇಳ್ತೀರಾ

ಸರ್ ನಮಗೆ ಒಂದು ಕಾರ್ಯಕ್ರಮಕ್ಕಾಗಿ ಹೆಚ್ಚಿನ ತರಕಾರಿಗಳ ಆವಶ್ಯಕತೆ ಇದ್ದು ಅದು ಎಲ್ಲವೂ ಎಲ್ಲವೂ ಸ್ವಲ್ಪ ಕಡಿಮೆ ದರದಲ್ಲಿ ಹೆಚ್ಚಿನ ತರಕಾರಿಗಳನ್ನ ನೀಡಬೇಕು ಹಾಗಾಗಿ

ಹೌದಾ ನಾನು ಈಗ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಹಾಗೂ ತರಕಾರಿಗಳ ಪಟ್ಟಿಯನ್ನು ನಿಮಗೆ ನೀಡ್ತೇನೆ ಅದೇ ರೀತಿ ನಾ ಏ ನನ್ನ ಸಹೋದರ ಅಥ್ವಾ ಯಾರ್ನಾರೂ ಕಳಿಸಿ ತರಕಾರಿಯನ್ನ ತಗೊಂ ಬರಲಿಕ್ಕೆ ಕಳಿಸ್ತೇನೆ ಅವರನ್ನ ಅದರ ಮೊತ್ತವನ್ನೂ ಸಹ ಅವರ ಜೊತೆಗೆ ಕೊಟ್ಟು ಕಳಿಸಿರ್ತೇನೆ

ಮುಂದಿನ ವಾರ ಬರುತ್ತೆ ಫಂಕ್ಷನ್ನು ಹಾಂ ಹೌದೌದು ಹಾಗೂ ನನಗೆ ಒಳ್ಳೆಯ ತರ್ಕಾರಿಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಸರಿ ಸರಿ ಸರಿ ಓಕೆ ಸರ್ ದ್ ಹಾಂ ಹಾಂ ಹಾಂ ಸರಿ ಸರಿ ಆದಷ್ಟು ಬೇಗ ನಿಮಿಗೆ ತಿಳಿಸ್ತೇನೆ ಓಕ್ ಓಕೆ ನಮಸ್ತೆ